ಹಲೋ ಹಲೋ ಬರೋಡ ಬ್ಯಾಂಕಾ ಅಲ್ಲ ವಿಜಯ ಬ್ಯಾಂಕ್ ವಿಜಯ ಬ್ಯಾಂಕ್ ಅಲ್ಲಾ ಹಾಂ ನಾನು ಇಲ್ಲಿ ನಾನು ನಿಮ್ಮ ಬ್ಯಾಂಕಲ್ಲಿ ನಾವೊಂದು ಖಾತೆ ತೆಗಿಬೇಕು ಅಂತ ಮಾಡ್ಕೊಂಡು ಅಂದ್ಕೊಂಡಿದ್ದೀನಿ ಅದಕ್ಕೆ ಹೆಚ್ಚಿನ ಮಾಹಿತಿಗಳು ಬೇಕು ಹ್ಞೂ ಹ್ಞೂ ಆಯಿತು ಹಾಂ ಆಯಿತು ಆಯಿತು ಸರಿ ಮೇಡಮ್ ಆಮೇಲೆ ಇನ್ನೊಂದು ವಿಷಯ ಅದು ಅಕೌಂಟೂ ಖಾತೆ ತೆರೆದ ನಂತರ ಇಂತಿಷ್ಟು ಬ್ಯಾಲೆನ್ಸ್ ಇರ್ಬೇಕು ಅನ್ನೋದು ಇದಿಯಾ ಅಂದರೆ ಇಂತಿಷ್ಟು ಏನದು ಬಾಕಿ ಮೊತ್ತ ಇರುವ ಎಷ್ಟು ಅಮೌಂಟ್ ಅದು ಅದೆಷ್ಟು ಮೊತ್ತ ಇರ್ಬೇಕು ಹಾಂ ಹಾಂ ಆಯಿತಾಯಿತು ಹಾಂ ಹಾಂ ಈಗ ಇದು ಈಗ ಉಳಿತಾಯ ಖಾತೆಗೆ ಎಷ್ಟು ಪೆರ್ಸೆಂಟ್ ಇಂಟ್ರೆಸ್ಟ್ ಇದೆ ಮೇಡಮ್ ಎಷ್ಟು ಬಡ್ಡಿ ಇದೆ ನಿಮ್ಮ ಬ್ಯಾಂಕಲ್ಲಿ ಹಾಂ ಅಲ್ಲಿ ಖಾಯಂ ಠೇವಣಿಗಾದರೆ ಎಷ್ಟಾಗತ್ತೆ ಖಾಯಂ ಠೇವಣಿಗಾದರೆ ಎಷ್ಟಾಗುತ್ತೆ ಹಾಂ ಬಡ್ಡಿ ಹಾಂ ಹಾಂ ಆಮೇಲೆ ಈಗ ಮ ಇದು ಏನದು ಓದೋ ಮಕ್ಕಳಿಗೆ ಏನಾರು ಅದರಾಗೆ ಏನಾದರು ಉಪಯೋಗ ಇರುವಂಥದ್ದು ಯಾವುದಾದರು ಇದು ಇದಿಯಾ ಅಕೌಂಟ್ ಖಾತೆಗಳು ಇದಾವಾ ಹ್ಞೂ ಹಾಂ ಹಾಂ ಅಲ್ಲ ಈಗ ಸಣ್ಣ ಈಗ ಸಣ್ಣ ಮಕ್ಕಳು ಇದ್ದಾರೆ ಈಗ ನೆಕ್ಸ್ಟ್ ತುಂಬಾ ಉತ್ತಮ ವಿದ್ಯಾಭ್ಯಾಸಕ್ಕೆ ಈಗಲಿಂದಲೇ ಉಳಿತಾಯದ ಮಾಡ್ಕಂತಾ ಹೋಗುವಂಥಾ ಖಾತೆಗಳು ನಿಮ್ಮ ಬ್ಯಾಂಕಲ್ಲಿ ಇದಿಯಾ ಇದಿಯಾ ಅದೆ ಖಾತೆ ತೆರೆದು ಅದರದ್ದು ಹೆಸರು ಏನು ಆಯಿತು ಬಿಡಿ ಅದು ಹೆಸರು ಗೊತ್ತಾಗಿಲ್ಲ ಅಂದರೆ ನಾನು ನಿಮ್ಮ ಬ್ಯಾಂಕ್ಗೆ ಬಂದು ನಿಮ್ಮ ಹತ್ರ ಮಾತಾಡ್ತೀನಿ ಎಷ್ಟು ಬಡ್ಡಿ ಇದೆ ಇದು ಅಲ್ಲೇ ಖಾಯಂ ಠೇವಣಿಗಳು ಎಷ್ಟು ಕರೆಕ್ಟ್ ಹೇಳು ಹೂಂ

ಆಯಿತು ಮೇಡಮ್ ಆಮೇಲೆ ಖಾಯಂ ಖಾತೆ ಸೇರಿದ ತಕ್ಷಣ ನಮಗೆ ಅಲ್ಲಿ ಖಾಯಂ ಠೇವಣಿ ಮಾಡಲಿಕ್ಕೆ ಅವಕಾಶ ಕೊಡ್ತಿರಿ ಹಾಂ ಹಾಂ ಅಲ್ಲಿ ಫಸ್ಟ್ ನಾವು ಅಲ್ಲಿ ನಿಮ್ದು ಸದಸ್ಯರಾಗಿರಬೇಕು ಹಾಗೆ ನಾವು ಖಾತೆ ತೆಗಿಬೋದ ಖಾತೆ ತೆಗಿಬೋದು ಹಾಂ ತೆಗಿಬೋದಲ್ಲ ನಾವು ನಿಮ್ಮದು ನಮ್ಮದು ವಿಳಾಸದ್ದು ಪ್ರೂ ಇದಕ್ಕೆ ಗ್ಯಾರೆಂಟಿಗೆ ನಾವಲ್ಲಿ ಆಧಾರ್ ಕಾರ್ಡು ಪಾನ್ ಕಾರ್ಡು ತಗೊ ಬಂದರೆ ಆಯಿತು ಫೋಟೋ

ಆಯಿತು ಮೇಡಮ್ ಆಯಿತು ಸರಿ ಥ್ಯಾಂಕ್ ಯು ಮೇಡಮ್ ಇದು ವಂದನೆಗಳು ಮೇಡಮ್